ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಡಿಜಿಟಲ್ ಪೇಮೆಂಟ್ ಆ್ಯಪ್ಗಳನ್ನು ತುಂಬಾ ಬಳಸ್ತಾ ಇದ್ದೀವಿ ಉದಾಹರಣೆಗೆ ಜೀ ಪೇ ಫೋನ್ಪೇ ಪೇಟಿಯಮ್ ಈ ಥರ ಆ್ಯಪ್ಗಳನ್ನು ತುಂಬಾ ಬಳಸ್ತಾ ಇದ್ದೀವಿ ಇದರಿಂದ ತುಂಬಾ ಉಪಯೋಗಗಳಿವೆ ಹೇಳ್ಬೇಕಂದ್ರೆ ಈಗ ನಾವು ಏನಾದ್ರೂ ಒಂದು ಅಂಗಡೀಲಿ ಏನಾದರೂ ತಗೋತೀವಿ ಒಂದು ಐವತ್ತು ರೂಪಾಯಿದು ತಗೋತೀವಿ ನಮ್ಮ ಹತ್ತಿರ ಐನೂರು ರೂಪಾಯಿ ಇರುತ್ತೆ ಅದಕ್ಕೆ ಚಿಲ್ಲರೆ ಇರಲ್ಲ ಅವರು ಯಾವುದೇ ಕಾರಣಕ್ಕು ಐವತ್ತು ರೂಪಾಯಿಗೆ ಐನೂರು ರೂಪಾಯಿದು ಚಿಲ್ಲರೆ ಕೊಡಲ್ಲ ನೀವೇ ತಗೋ ಬನ್ನಿ ಅಂತಾರೆ ಅಂಥ ಸಮಯಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ನಾವು ಈ ಆ್ಯಪ್ಗಳನ್ನು ಬಳಸೋದರಿಂದ ಒಂದು ರೂಪಾಯಿಂದ ಹಿಡ್ದು ಸಾವಿರಾರು ರೂಪಾಯಿವರೆಗೂ ವ್ಯವಹಾರ ಮಾಡಬಹುದು ಅಂದರೆ ಒಂದು ಪಾರದರ್ಶಕತೆ ಇರುತ್ತೆ ಒಂದು ಸಾಕ್ಷಿ ಇರುತ್ತೆ ನಾವ್ಯಾರಿಗೆ ಕಳಿಸಿದ್ವಿ ಎಷ್ಟು ಕಳಿಸಿದ್ವಿ ಅಂತ ಎಲ್ಲವು ಒಂದು ಸಾಕ್ಷಿ ಇರುತ್ತೆ ಎಷ್ಟು ದಿವಸ ಬಿಟ್ಟು ಬೇಕಾದರೂ ನೋಡ್ಕೋಬೋದು ಅದರಿಂದ ತುಂಬಾ ಉಪಯೋಗ ಇದೆ ಮತ್ತೆ ನಿಮಗ್ ಗೊತ್ತಿರೋ ಹಾಗೆ ಕೆಲವು ಆ್ಯಪ್ಗಳಲ್ಲಿ ಏನಾದ್ರು ಖರೀದಿಸಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ತುಂಬ ರಿಯಾಯಿತಿ ಕೂಡ ಸಿಗುತ್ತೆ ಅದ್ರಿಂದ ತುಂಬ ಉಪಯೋಗ ಆಗುತ್ತೆ ಹಣನು ಉಳಿತಾಯ ಆಗುತ್ತೆ ಮತ್ತೆ ತರಕಾರಿ ತಗೋಳ್ಳುವಾಗ ದಿನಸಿ ತಗೋಳ್ಳುವಾಗ ಎಲ್ಲಾ ಗೂಗಲ್ ಪೇ ಫೋನ್ಪೇ ಅಂತಹ ಆ್ಯಪ್ಗಳನ್ನ ಯೂಸ್ ಮಾಡೋದರಿಂದ ತುಂಬಾ ಉಪಯೋಗವಿದೆ ಒಂದು ಸುಲಭವಾಗಿ ವ್ಯವಹಾರಗಳನ್ನ ಮಾಡಬಹುದಾಗಿದೆ ಮತ್ತೆ ಇತ್ತೀಚೆಗೆ ಬಿ ಎಮ್ ಟಿ ಸಿ ಬಸ್ಸುಗಳಲ್ಲೂ ಕೂಡ ಹೊಸದಾಗಿ ಆನ್ಲೈನ್ ಪೇಮೆಂಟ್ ಮಾಡಿ ಟಿಕೆಟ್ ತಗೋಬಹುದು ಈ ಥರ ಒಂದು ವ್ಯವಸ್ಥೇನ ಮಾಡಿದ್ದಾರೆ ಇದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂದರೇ ಈಗ ಬೆಳ ಬೆಳಗ್ಗೆ ಬಸ್ ಹತ್ತಿದ್ದರೆ ಕಂಡಕ್ಟ್ರು ನಮ್ಮ ನಮ್ಗಿನ್ನು ಇದೇ ಆಗಿಲ್ಲ ಟಿಕೆಟ್ ಹಣ ಇನ್ನು ಆಗಿಲ್ಲ ನೀವು ಇವಾಗ ದುಡ್ಡು ಕೇ ಅಂದರೆ ಚೇಂಜ್ ಕೇಳಿದ್ರೆ ನಮ್ಗೆ ಕೊಡೋಕ್ಕಾಗಲ್ಲ ಇಳೀರಿ ಅಂತ ಎಲ್ಲ ಹೇಳ್ಬಿಡ್ತಾರೆ ಆವಾಗೆಲ್ಲಾ ತುಂಬ ತೊಂದರೆ ಆಗುತ್ತೆ ಅದೇ ಫೋನ್ಪೇ ಗೂಗಲ್ ಪೇ ಅಂಥವು ಇದ್ದರೆ ಈಸಿಯಾಗಿ ಟಿಕೆಟನ್ನ ನಾವು ತಗೋಬೋದು ಆಮೇಲೆ ಏನಾದರೂ ತಗೊಂಡರೆ ಈಸಿಯಾಗಿ ಪೇ ಮಾಡ್ಬೋದು ನಮ್ಮತ್ತಿರ ಚೇಂಜ್ ಇಲ್ಲ ಅಂದ್ರೂ ಈಸಿಯಾಗಿ ಪೇ ಮಾಡ್ಬೋದು ಮತ್ತೆ ಇದ್ರಿಂದ ಕೆಲವು ತೊಂದರೆಗಳು ಕೂಡ ಆಗುತ್ತೆ ಏನೆಂದ್ರೆ ಒಂದುಸಲ ಪೇ ಮಾಡಿದಮೇಲೆ ಮತ್ತೆ ಇಸ್ಕೊಳ್ಳೋದಕ್ಕೆ ವಾಪಾಸ್ಸು ಇಸ್ಕೊಳ್ಳೋದಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ವಿಧಾನಗಳಿದ್ದಾವೆ ಆದರೆ ಅವೆಲ್ಲ ತುಂಬ ಕಷ್ಟ ಆಗುತ್ತೆ ಅವಕ್ಕೆಲ್ಲ ಏನೇನೋ ಸ್ವಲ್ಪ ಇವಿರುತ್ತವೆ ಅವೆಲ್ಲ ಬ ಸ್ವಲ್ಪ ಲೇಟಾಗುತ್ತೆ ತಗೋಳ್ಳೋಕೆ ವಾಪಾಸ್ಸು ತಗೋಳೋದಕ್ಕೆ ಅದನ್ನೆಲ್ಲ ಈಗ ಒಂದು ಸನ್ನಿವೇಶ ಏನಾಯಿತು ಅಂದರೆ ನನ್ನ ತಮ್ಮನೆ ನನಗೆ ದುಡ್ಡು ಕಳಿಸ್ಬೇಕಾಗಿತ್ತು ನಂದು ಫೋನ್ ನಂಬರು ಮುಂಚೆ ಯಾರೋ ಯೂಸ್ ಮಾಡ್ತಾ ಇದ್ದರು ಅವರು ಅವ್ರ ಬ್ಯಾಂಕ್ ಅಕೌಂಟಿಗೆ ಅದನ್ನು ಲಿಂಕ್ ಮಾಡಿಸಿಬಿಟ್ಟವರೆ ಅದೇನಾಯ್ತಂದ್ರೇ ನನ್ನ ತಮ್ಮನಿಗೆ ಗೊತ್ತಿಲ್ದೇ ನನ್ನ ಫೋನ್ ನಂಬರಿಗೆ ಫೋನ್ಪೇ ಮಾಡಿಬಿಟ್ಟಿದ್ದಾನೆ ಆ ಫ ಐನೂರು ರೂಪಾಯಿ ಅವ್ರ ಅಕೌಂಟಿಗೆ ಹೋಯಿತು ಇವಾಗ ನಂಗೆ ಐನೂರು ರೂಪಾಯಿ ಲೋಸ್ ಆಯಿತು ಅದು ಮತ್ತೆ ನನಗ್ ಸಿಗಲೇ ಇಲ್ಲ ಈ ಥರ ಕೆಲವು ತೊಂದ್ರೆಗಳು ಆಗುತ್ತೆ ಆದರೆ ಎಚ್ಚರಿಕೆ ವಹಿಸಬೇಕು ಇದ್ರಲ್ಲಿ ವ್ಯವಹಾರ ಮಾಡ್ಬೇಕಾದ್ರೇ ಅದು ಬಿಟ್ಟರೆ ತುಂಬ ಸುರಕ್ಷಿತವಾಗೇ ಇರುತ್ತೆ ಏನು ತೊಂದರೆ ಆಗಲ್ಲಅಷ್ಟೊಂದು ಈಸಿಯಾಗಿ ಬಳಸ್ಬೋದು ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಸುಲಭವಾಗಿ ವ್ಯವಹಾರಗಳನ್ನ ಮಾಡ್ಬೋದು ಪಾರದರ್ಶಕತೆ ಇರುತ್ತೆ ಮತ್ತು ಒಂದು ಸಾಕ್ಷಿ ಇರುತ್ತೆ ತುಂಬ ಉಪಯೋಗ ಇದೆ ಇದರಿಂದ